ಕೆಲವೊಮ್ಮೆ ಹೀಗೆ ಹೊರಗಡೆ ಸುತ್ತಾಡ್ತಾ ಇರಬೇಕಾದ್ರೆ ಕೆಲವೊಂದು ದೃಶ್ಯವನ್ನು ನೋಡಿದಾಗ ಈಗ ಪರಿಸರದ ದೃಶ್ಯವನ್ನು ನೋಡಿದಾಗ ಈ ಥರ ನನಗೂ ಡ್ರಾ ಮಾಡಬೇಕು ಎಂಬ ಯೋಚನೆ ಬರ್ತದೆ ಈ ರೀತಿ ನಾನು ಯಾವುದಾದ್ರೂ ಡ್ರಾಯಿಂಗ್ ಮಾಡಬೇಕಾದ್ರೆ ನಿರ್ಧರಿಸ್ತೇನೆ ಅಥವಾ ಹೀಗೆ ಕುಳಿತುಕೊಂಡು ಏನಾದರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ಕಲ್ಪನೆಗೆ ಏನಾದರೂ ಅಂತಹ ದೃಶ್ಯಗಳು ಬಂದರೆ ಅದನ್ನು ಡ್ರಾ ಮಾಡಬೇಕು ಎಂಬ ನಿರ್ಧಾರವನ್ನು ಮಾಡ್ತೇನೆ ನಾನು ಡ್ರಾಯಿಂಗ್ ಮಾಡಲಿಕ್ಕೆ ಖುಷಿಯಾಗುವ ವಸ್ತು ಅಥವಾ ಥೀಮ್ ಅಂತ ಹೇಳೋದಾದ್ರೆ ಈ ಪರಿಸರದ ದೃಶ್ಯಗಳನ್ನು ಪರಿಸರದ ಥೀಮ್ ಇಟ್ಟುಕೊಂಡು ಅದನ್ನು ಡ್ರಾ ಮಾಡುವುದಂದ್ರೆ ನನಗೆ ತುಂಬ ಖುಷಿಯ ವಿಷಯ ಹೆಚ್ಚಾಗಿ ಈ ಪರಿಸರದಲ್ಲಿ ನೀರಿನ ಮಧ್ಯೆ ಪಕ್ಷಿಗಳ ದೃಶ್ಯ ಅಥವಾ ಪರಿಸರದ ಮಧ್ಯೆ ಇರುವ ಯಾವುದಾದರೂ ಮನೆ ಅಥವಾ ಪರಿಸರದ ಮಧ್ಯೆ ಇರುವಂತಹ ಪ್ರಾಣಿ ಪಕ್ಷಿಗಳ ದೃಶ್ಯ ಈ ರೀತಿಯ ಥೀಮನ್ನು ಇಟ್ಟುಕೊಂಡು ಡ್ರಾಯಿಂಗ್ ಮಾಡುವುದು ಅಂತ ಹೇಳಿದರೆ ಅದೊಂಥರ ಅದರ ಖುಷಿಯೇ ಬೇರೆ ಹಾಗೆ ನಾನು ಹೆಚ್ಚಾಗಿ ಡ್ರಾಯಿಂಗ್ ಮಾಡಲು ಉಪಯೋಗಿಸುವ ವಸ್ತು ಅಂತ ಹೇಳಿದರೆ ಅಥವಾ ಥೀಮ್ ಅಂತ ಹೇಳಿದರೆ ಪರಿಸರ ಅಂತ ಹೇಳಬಹುದು ಇದನ್ನು ಹೊರತುಪಡಿಸಿದರೆ ಯಾವುದಾದ್ರೂ ಮನೆ ಅಥವಾ ಇತ್ತೀಚಿನ ದಿನಗಳಲ್ಲಿನ ಕಟ್ಟಡಗಳು ಅದರದ್ದು ಸ್ವಲ್ಪ ಮಟ್ಟಿಗೆ ನಾನು ಬಿಡಿಸ್ತೇನೆ ಆದರೆ ಹೆಚ್ಚಾಗಿ ನನಗೆ ಪರಿಸರದ ಥೀಮ್ ಇಟ್ಟುಕೊಂಡು ಚಿತ್ರ ಬಿಡಿಸುವುದಂತ ಹೇಳಿದರೆ ತುಂಬ ಇಷ್ಟ